ಬೈಕ್ ಸವರರಾಗಿ ನಮಗೀಗಾ ಎದ್ರಿಸುವ ಅತಿ ದೊಡ್ಡ ಸವಾಲುಗಳು ಅಂತ ಅಂದರೆ ಇಕ್ಕಟ್ಟಿನ ಜಾಗಗಳಗಳಲ್ಲಿ ಹೋಗೋದು ಸ್ವಲ್ಪ ತುಂಬ ಕಷ್ಟ ಆಗಿರ್ತತೀಗ ನಾವು ಈಗ ನಮಗೆ ಟ್ರಾಫಿಕ್ಕನ್ನೋದೇನು ಅಂತ ದೊಡ್ಡ ಸಮಸ್ಯೆ ಆಗಲ್ಲ ಯಾಕೆಂದ್ರೆ ನಾವು ವಿಜಯನಗರ ಜಿಲ್ಲೆಲಿರೋದ್ರಿಂದ ನಮಗೆ ಟ್ರಾಫಿಕ್ಕಿಂದು ಅಷ್ಟು ದೊಡ್ಡ ಸಮಸ್ಯೆ ಏನಿಲ್ಲ ಆದರೆ ಕೆಲವೊಂದು ಸಮಯದಲ್ಲೇ ಎಲ್ಲರೂ ದೂರ್ದಲ್ಲೆನಾದ್ರೊಂದು ಆಕ್ಸ್ಡೆಂಟ್ ಆಗಿದ್ದರೆ ಅಂಥಲ್ಲಿ ವೆಯ್ಕಲ್ಗಳು ನಿಂತ್ಕೊಂಡಾಗ ಕಷ್ಟ ಆಗ್ತದೆ ಒನ್ ವೇ ರೋಡುಗಳನ್ನು ಮಾಡಿದಾಗ ಅಂಥಲ್ಲಿ ತುಂಬ ಸಮಸ್ಯೆ ಆಗ್ತದೆ ಆಮೇಲೆ ಅದನ್ನ ಬಿಟ್ಟರೆ ನಮಗೆ ಇನ್ನು ಮಳೆಗಾಲ್ದಲ್ಲಿ ಅದೊಂದು ಸ್ವಲ್ಪ ಡೇಂಜರಸ್ ಆಗುತ್ತೆ ಟೂ ವೀಲರಾಗಿರೋದರಿಂದ ಯಾಕೆಂತಂದ್ರೆ ನಾ ಇಲ್ಲೀಗ ಮರಿಯಮ್ನಳ್ಳಿ ಎನ್ ಎಚ್ ಆಗಿರೋದ್ರಿಂದ ನಾವು ಒನ್ ವೇ ಹೋಬಕ್ಕತ್ತಿ ಹೋಗ್ತಿರ್ವಾಗ ಮಳೇಲಿ ಹಿಂದ್ಗಡೆ ವೆಯ್ಕಲ್ಲುಗಳೆಲ್ಲ ಬರ್ತಿರುತ್ತವೆ ತುಂಬ ಸ್ಪೀಡಲ್ಲಿರ್ತಾರೆ ಆಮೇಲೆ ರೋಡೂ ಎಲ್ಲಿ ಕಿತ್ತೋಗಿರುತ್ತನ್ನೋದೇ ಗೊತ್ತಾಗಲ್ಲ ಅಂಥ ಟೈಮಲ್ಲಿ ನಾವು ಸ್ವಲ್ಪ ಆದಷ್ಟು ಸ್ಪೀಡನ್ನು ಕಡಿಮೆ ಮಾಡಿ ನಿಧಾನಗತಿಯಲ್ಲೇ ಗಾಡಿಯನ್ನು ಓಡಿಸ್ಬೇಕಾಗ್ತದೆ ಆಮೇಲೆ ನಾವು ಮುನ್ನೆಚ್ಚರಿಕ್ಯಾಗಿ ಪ್ರತಿ ಮೂರು ತಿಂಗ್ಳಿಗೊಂದು ಸರ್ತಿ ಬೈಕನ್ನ ಚೆಕ್ ಮಾಡ್ಸ್ಬೆಕಾಗ್ತದೆ ಸರ್ವೀಸ್ ಮಾಡಿಸ್ಬೇಕಾಗ್ತದೆ ಅದರಲ್ಲಿ ಸ್ವಲ್ಪ ಸರ್ವಿಸ್ ಗಿರ್ವಿಸೆಲ್ಲ ಮಾಡಿಸ್ತರ್ತೀವಿ ನೈಟ್ ಟೈಮ್ ಹೋಗ್ಬಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದಲೆ ಗಾಡಿಗಳನ್ನು ನೋಡುತ್ತೀವಿ ಯಾಕಂತಂದ್ರೆ ಹೆಡ್ಲೈಟನ್ನು ಕಂಪಲ್ಸರೀ ಚೆಕ್ ಮಾಡ್ಕೋಬೇಕಾಗತ್ತೆ ಹೆಡ್ಲೈಟ್ ಯಾಕೆಂದ್ರೆ ನೈಟ್ ಟೈಮಲ್ಲಿ ನಮಗೆ ಅಪೋಸಿಟ್ ಬರ್ತಕ್ಕಂಥ ಗಾಡಿಗಳು ತುಂಬ ಈಗ ಹೆವೀ ಇರ್ತಕ್ಕಂಥ ಫೋಕಸ್ ಇರ್ತಕ್ಕಂಥ ಲೈಟ್ಗಳನ್ನು ಬಳಸ್ತಿದ್ದಾರೆ ಈ ಫೋರ್ ವೀಲರ್ನವರೆಲ್ಲ ಅವು ನಮಗೆ ಡಿಮ್ಮು ಡಿಫ್ ಆನ್ ಮಾಡಿದರು ನಾವು ನಾವು ಮಾಡಿದ್ರುನು ಕೆಲವ್ರು ಮಾಡೋದೇ ಇಲ್ಲ ಅಂತ ಟೈಮಲ್ಲು ಸ್ವಲ್ಪ ಸಮಸ್ಯೆ ಆಗ್ತಿರ್ತದೆ ಆದರೂ ನಾವು ಅಲ್ಲು ಸ್ಪೀಡನ್ನು ಕಡಿಮೆ ಮಾಡಿ ನಮ್ಮ ಒನ್ ವೇ ರೋಡಲ್ಲೇನುರುತ್ತೋ ಅದೇ ರೋಡಲ್ಲಿ ಹೋಕ್ಕೆ ಪ್ರಯತ್ನ ಮಾಡ್ತೀವಿ ಅದರಲ್ಲೇ ಹೋಗ್ತೀವಿ ಕೂಡ ಮತ್ತಿನ್ನು ಪ್ರಾಣಿ ಆ ಥರದ್ದು ಕಾಡು ಪ್ರದೇಶಕ್ಕೆ ಹೋದ್ಹಾಗೆ ಸ್ವಲ್ಪ ಆದಷ್ಟು ಸ್ಲೋ ಹೋಗ್ತೀವಿ ಎತ್ತಿ ಹೆಚ್ಛಾಗಿ ಅಲ್ಲಿ ಹಾರನ್ಗಳನ್ನು ಹೊಡಿಬಾರದು ಆರನ್ ಹೊಡಿಯೋದ್ರಿಂದಾ ಆ ಥರದ್ದು ಸಮಸ್ಯೆ ಆಗುತ್ತೆ ಹಾಗಾಗಿ ಕಾಡು ಪ್ರಾಣಿಗಳಿರ್ತಾವಾ ಅಂತ ನೋಡ್ಕೊಂಡು ನಿಧಾನ ಗತಿಯಲ್ಲಿ ಹೋಗ್ಬಕಾಗ್ತದೆ ಅದನ್ನ ಥರದ್ದು ಒಂದು ಪ್ರಯತ್ನ ಮಾಡ್ತೀವಿ